ಅಡುಗೆ ಮಾಡುವಾಗ ಕೆಲವೊಂದು ಮೂಢನಂಬಿಕೆಗಳಿವೆ ಏನಂದರೆ ಈಗ ನಾವು ಅಡುಗೆ ಮಾಡಿದಾಗ ತರಕಾರಿ ಅಡುಗೆ ಮಾಡಿದಾಗ ಅಥವಾ ಯಾವುದೇ ನಾನ್ ವೆಜ್ ಅಡುಗೆ ಮಾಡಿದರೆ ಅದನ್ನು ಮೊದಲು ಸತ್ತವರಿಗೆ ಇರಬೇಕು ಅವರು ಬಂದು ತಿಂದು ಹೋಗ್ತಾರೆ ಅನ್ನೋ ಮೂಢನಂಬಿಕೆ ಒಂದು ವೇಳೆ ನಾವು ಇಡದಿದ್ದರೆ ನಮಗೇನಾದ್ರೂ ತೊಂದರೆ ಆಗ್ಬೋದು ಆ ಥರ ಎಲ್ಲ ಅಂತ ಒಂಥರ ಮೂಢನಂಬಿಕೆ ಇರ್ತದೆ ಹಾಗಾಗಿ ನಾವು ಈಗ ನಾನ್ ವೆಜ್ ಮಾಡೋದಾದರೆ ಅದು ನಾವು ಸತ್ತವರಿಗೆ ಹಾಕಲೇಬೇಕು ಹಾಕಿ ಅವರಿಗೆ ಇಟ್ಟು ಮತ್ತೆ ಅದನ್ನು ನಾವು ತಿನ್ನುವುದು ಹಾಗೆ ಇರ್ತದೆ ಇನ್ನೊಂದೇನೆಂದರೆ ಕೆಲವೊಂದು ಮೂಢನಂಬಿಕೆ ಅಂದರೆ ಮನೆಯಲ್ಲಿ ನಾವು ಅಡುಗೆ ಮಾಡಿದಾಗ ಅದನ್ನು ಮೊದಲು ಗಂಡಸ್ರೇ ಊಟ ಮಾಡಬೇಕು ನಂತರ ನಾವು ಹೆಂಗಸ್ರು ಊಟ ಮಾಡಬೇಕು ಆ ಥರ ಎಲ್ಲ ಮೂಢನಂಬಿಕೆ ಇದೆ ಏಕೆಂದರೆ ಅವರು ಹೊರಗಿನಿಂದ ದುಡಿದು ಬರ್ತಾರೆ ಸುಸ್ತಾಗಿ ಬರ್ತಾರೆ ಅವರಿಗೆ ಅವ್ರು ಮೊದಲು ಊಟ ಮಾಡಲಿ ಆಮೇಲೆ ನಾವು ಊಟ ಮಾಡುವ ಅಂತ ಇರ್ತದೆ ಸೊ ಮನೆಯಲ್ಲಿ ನಾವು ಅಡುಗೆ ಮಾಡುವಾಗ ನಮಗೆ ಸುಸ್ತಾಗುತ್ತೆ ಅಂತ ಗೊತ್ತಾಗುತ್ತಿಲ್ಲ ಸೊ ನಾವು ಅವರು ಬರುವಾಗ ಅಂದರೆ ಅವರು ಸುಸ್ತಾಗಿರ್ತಾರೆ ಅವರು ಊಟ ಮಾಡಬೇಕು ಆ ಥರ ಎಲ್ಲ ಇರ್ತದೆ ಮತ್ತು ಮಕ್ಕಳಿದ್ರೆ ಮಕ್ಕಳು ಮೊದಲು ಊಟ ಮಾಡಬೇಕು ಆಮೇಲೆ ನಾವು ಊಟ ಮಾಡುವ ಅವರನ್ನು ಊಟ ಮಾಡಿಸಿ ಮೇ ಮಾಡಿದ ಮೇಲೆ ನಾವು ಊಟ ಮಾಡುವ ಅಂಥದ್ದೆಲ್ಲ ಮೂಢನಂಬಿಕೆಗಳಿವೆ ಮತ್ತು ವಯಸ್ಸಾದವರಿದ್ದರೆ ಅವರೂ ಕೂಡ ಮೊದಲು ನಾವು ಅವರಿಗೆ ಊಟ ಕೊಟ್ಟು ಅವರು ಊಟ ಮಾಡಿ ಆಮೇಲೆ ಕೊನೆಗೆ ನಾವು ಊಟ ಮಾಡುವ ಅಂಥದ್ದೆಲ್ಲ ನಮ್ಮಲ್ಲಿ ಇವೆ ಸೊ ಮತ್ತೊಂದು ನಾವು ಒಂದು ಹಬ್ಬ ಹರಿದಿನಗಳಲ್ಲಿ ನಾವು ಅಡುಗೆ ಮಾಡಿದಾಗ ಮೊದಲು ದೇವರಿಗೆ ನೈವೇದ್ಯ ಮಾಡಿ ಕೊಡಬೇಕು ಆಮೇಲೆ ನಾವು ತಿನ್ನಬೇಕು ಈ ಹಬ್ಬ ಹರಿದಿನಗಳಲ್ಲಿ ನಾವು ಒಳ್ಳೊಳ್ಳೆಯ ಅಡುಗೆಗಳನ್ನೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಎಲ್ಲ ಇಡ್ತೇವೆ ಆಮೇಲೆ ನಾವು ಊಟ ಮಾಡ್ತೇವೆ ಈ ಥರ ಎಲ್ಲ ಇದೆ